ಹಲೋ ಹಲೋ ಚಂದನಾ ಅವರಾ ನಾವು ನಿಮ್ಮ ಮಗ ಸ್ಕೂಲ್ ಪ್ರಿನ್ಸಿಪಾಲಮ್ಮ ನೋಡೀಮ್ಮ ನಿಮ್ಮ ಮಗ ಸರಿಯಾಗಿ ಓದ್ತಾಯಿಲ್ಲ ಹೋಮ್ವರ್ಕ್ ಬರೀತಾ ಇಲ್ಲ ತುಂಬ ಗಲಾಟೆ ಮಾಡ್ತಾನೆ ಸ್ಕೂಲಲ್ಲಿ ಬೇರೆ ಮಕ್ಕಳಿಗೆಲ್ಲ ಹೊಡಿತಾನೆ ಹಾಂ ಗಾಯ ಬರೋ ಥರ ಗಿಲ್ತಾನೆ ಏನಮ್ಮ ಇದು ಬೇರೆ ಪೇರೆಂಟ್ಸ್ ಅವರಿಗೆ ಗೊತ್ತಾದರೆ ನಮ್ಮ ಸ್ಕೂಲ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲ್ವ ಹಾಂ ನೀವು ಮನೇಲಿ ಹ್ಞೂ ಸಂಜೆ ಬರ್ತೀರಲ್ಲಮ್ಮ ನೀವು ಇವಾಗ ಬೆಳಗ್ಗಿಂದ ಸಂಜೆಗಂಟ ಕೆಲಸಕ್ಕೋಗ್ತೀರ ಸಂಜೆ ಮನೆಗೆ ಬರ್ತೀರಲ್ಲ ಮನೆಗೆ ಬಂದಾಗ ಮಗೂಗೆ ಮಗೂನಾ ಪಕ್ದಲ್ಲಿ ಕೂರಿಸ್ಕೊಂಡು ಹೋಮ್ವರ್ಕ್ ಬರ್ದಿದ್ದಾನ ಇಲ್ವ ಅಂತ ನೀವು ನೋಡಬೇಕಲ್ಲ ನೀವು ಚೆಕ್ ಮಾಡಬೇಕಲ್ಲ ಹಾಂ ಹಾಂ ಮತ್ತೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಮಗೂನ ಸ್ಕೂಲಿಗೆ ಸೇರಿಸ್ತೀರ ಆ ದುಡ್ಡು ಕೊಟ್ಟಂತೆ ನೀವು ಮಕ್ಳನ್ನ ಜವಾಬ್ದಾರಿ ನೀವು ತಗೊಳ್ಳಬೇಕಲ್ಲ ಎಷ್ಟು ದಿನ ನಾವೆ ಸ್ಕೂಲಲ್ಲಿ ಟೀಚರ್ಸೇ ತಗೊಳ್ಬೇಕು ಟೀಚರೇ ನೋಡ್ಕೊಳ್ಳಿ ಆ ಥರ ಇದ್ದರೆ ಹೇಗೆ ನೀವೂ ಸಂಜೆ ಟೈಮ್ ಮಗೂನ ಕೂರಿಸ್ಕೊಂಡು ಹೋಮ್ವರ್ಕ್ ಬರೆದಿದ್ದಾನೋ ಇಲ್ಲವೋ ನೋಡಪ್ಪ ಸ್ಕೂಲ್ಗೆ ಹೋದಮೇಲೆ ಬೇರೆ ಮಕ್ಕಳನ್ನ ಗಿಲ್ಲೋದು ಹೊಡೆಯೋದು ಹಾಂ ಇವೆಲ್ಲ ಮಾಡಬಾರ್ದು ಟೀಚರ್ಸ್ ಏನು ಹೇಳ್ತಾರೋ ಅದನ್ನ ತಲೆಗೆ ಹಾಕೊಳ್ಬೇಕು ಹಾಂ ಅವರೆ ಹಾಂ ಅವ್ರು ಹೇಳಿದ ಥರ ತಿಳಿದ್ಕೊಂಡು ಹೋಮ್ವರ್ಕ್ ಮಾಡಬೇಕು ಓದಬೇಕು ಇವೆಲ್ಲ ನೀವು ತಿಳಿಸಬೇಕು ತಾಯಿಯಾದವರು ಹಾಂ ನಾವು ಪ್ರತಿಯೊಂದು ಮಕ್ಕಳಿಗೂ ಈ ಥರ ಸೊಲ್ಯೂಷನ್ ಕೊಟ್ಕೊಂಡು ಇರೋಕ್ಕಾಗಲ್ಲಮ್ಮ ನೀವು ಯೋಚನೆ ಮಾಡಬೇಕು ಈ ಪ್ರಿನ್ಸಿಪಾಲು ಟೀಚರ್ಸು ಇವ್ರಿಗೆಲ್ಲ ಇದೊಂದೇ ನಿಮ್ಮ ಮಗು ಒಂದೇ ಅಲ್ಲ ನಮಗೆ ತುಂಬ ಜನ ಮಕ್ಕಳಿದ್ದಾರೆ ನಾವು ಅವ್ರ ಕಡೆಯೂ ಗಮನ ಕೊಡಬೇಕಾಗುತ್ತೆ ಹಾಂ ಅದಕ್ಕೆ ಹಾಂ ಹಾಂ ಸರಿ ಹಾಂ ಹಾಂ ಹಾಂ ಸರಿ ಸರೀಮ್ಮಾ ಸರೀಮ್ಮಾ